ಸಾಧನೆ ಸಾಧು ಮಾಧುರ್ಯಂಗೆ ಮಾಧುರ್ಯಮ್ ಬಾದಿಪ್ಪ ಕಲೆಗೆ ಕಲಿಯುಗ ವಿಪರೀತನ್ ಮಾಧವನೀತನ್ ಪೆರನಲ್ಲ ಎಂಬ ನಮ್ಮ ಕನ್ನಡ ಕವಿಗಳ ಮಾತಿನಂತೆ ಕನ್ನಡ ಒಂದು ಭಾಷೆಯಲ್ಲ ಇದು ನಮ್ಮ ಕನ್ನಡಿಗರ ಹೆಮ್ಮೆ ಅಂತ ಹೇಳ್ಬೋದು ಕನ್ನಡ ಭಾಷೆಯ ಸಂರಕ್ಷಣೆ ನಮ್ಮೆಲ್ಲ ಕನ್ನಡಿಗರ ಕರ್ತವ್ಯವಾಗಿದೆ ಕನ್ನಡ ಭಾಷೆನ ಎಲ್ಲ ಭಾಷೆಗಳಂತನೆ ತುಂಬ ಮೇಲು ಮಟ್ಟಕ್ಕೆ ತೆಗಂಡೋಗಿದ್ದಾರೆ ನಮ್ಮ ಕನ್ನಡದ ಕವಿಗಳು ಕುವೆಂಪು ಆಗಿರ್ಬೋದು ದರಾ ಬೇಂದ್ರೆ ಆಗಿರ್ಬೋದು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಇರ್ಬೋದು ಅವರೆಲ್ಲ ಕೃತಿ ಕಾವ್ಯಗಳಿಂದ ನಮ್ಮ ಕನ್ನಡದ ಹಿರಿಮೆ ಮತ್ತಷ್ಟು ಜಾಸ್ತಿ ಆಗ್ತಾನೆ ಬಂದಿದೆ ಕನ್ನಡದ ಸಂರಕ್ಷಣೆ ಗೋಸ್ ಗೋಸ್ಕರ ಕನ್ನಡ ರಾಜ್ಯೋತ್ಸವನ ಪ್ರತಿ ವರ್ಷ ನಾವು ಆಚರಿಸ್ತೇವೆ ಆದರೆ ನಾವು ಪ್ರತಿ ನವೆಂಬರಿಗೆ ಸೀಮಿತವಾಗಿ ಮಾತ್ರ ಕನ್ನಡಿಗರಾಗಬಾರ್ದು ವರ್ಷವಿಡಿ ಕೂಡ ಕನ್ನಡಿಗರಾಗಿನೆ ಉಳಿಬೇಕು ಕನ್ನಡ ಭಾಷೆನ ನಾವು ಮಾತ್ರ ಬಳ್ಸೋದು ಅಲ್ಲದೆ ಬೇರೆ ರಾಜ್ಯಗಳಿಂದ ಅಥವಾ ಬೇರೆ ದೇಶಗಳಿಂದ ಬಂದಿರತಕ್ಕಂತ ಜನ್ರಿಗೆ ಕೂಡ ನಮ್ಮ ಕನ್ನಡ ಭಾಷೆನ ತುಂಬ ಹೆಮ್ಮೆಯಿಂದ ಹೇಳ್ಕೊಬೇಕು ಅದುಬಿಟ್ಟು ಅವ್ರು ಬಂದಿರೋರ ಹತ್ತಿರ ಅವ್ರ ಭಾಷೆ ನಮಗೆ ಗೊತ್ತಿಲ್ದೆ ಇದ್ದರು ಕೂಡ ಕಷ್ಟಪಟ್ಟು ಕಲಿಯೊ ಅವಶ್ಯಕತೆ ಇರೋದಿಲ್ಲ ಯಾಕೆಂದ್ರೆ ನಮ್ಮ ಭಾಷೆನ ನಮ್ಮ ನಾಡನ್ನ ನಮ್ಮ ಜನಗಳನ್ನ ನಾವು ಮೊದಲು ಪ್ರೀತಸಬೇಕು ಹಾಗಾದಾಗ್ ಮಾತ್ರ ಬೇರೆಯವರು ಅದನ್ನು ಒಪ್ಪಿ ಅಪ್ಪಿ ಪ್ರೀತಿಸ್ತಾರೆ ಕನ್ನಡ ಭಾಷೆ ಇತ್ತೀಚಿನ ಭಾಷೆ ಅಲ್ಲ ತುಂಬ ಪ್ರಾಚೀನವಾದಂತ ಭಾಷೆ ಇದಕ್ಕೆ ತನ್ನದೇ ಆದಂತ ಸಂಸ್ಕೃತಿ ಹಾಗು ತನ್ನದೇ ಆದಂತ ವಿಶಿಷ್ಟ ಗುಣಗಳಿದ್ದಾವೆ ಕನ್ನಡ ಭಾಷೆ ಕೇಳೋದಕ್ಕು ತುಂಬ ಸೊಗಸು ಹಾಗೆ ಆಡೋರ ಮಾತಂತು ಇನ್ನು ತುಂಬಾ ಸೊಗಸಾಗಿರುತ್ತೆ